ಒಂದನೇದಾಗಿ ಸಾರಿಗೆ ಸುವ್ಯಸ್ ಬಗ್ಗೆ ಮಾತಾಡ್ಬೇಕಂದರೆ ಸಾರಿಗೆ ವ್ಯವಸ್ಥೆ ಕೊರತೆ ಯಾವ ರೀತಿ ಆಗ್ತದೆ ಅಂದರೆ ಈ ಮೊದಲು ಹಳೆ ಕಾಲದಲ್ಲಿ ಓಡಾಡಕ್ಕೆ ಏನು ಇರ್ತಿದ್ದು ಇಲ್ಲ ಆ ಹೇಗೋ ಜನ ನಡ್ಕೊಂಡು ಓಡಾಡ್ತಿದ್ದರೂ ಅವಾಗ ಸಾಕಷ್ಟು ಗಿಡ ಮರಗಳನ್ನ ಹಚ್ಚಿರ್ತಿದ್ದರು ನೆರಳಲ್ಲಿ ಒಯ್ ರೋಡ್ ಸೈಡ್ ಏನೊ ಒಂದು ಕೆರೆಗಳನ್ನ ಏನೇನೋ ಕಟ್ಟಿಸಿರ್ತಿದ್ದರು ಆವಾಗೂ ಒಂದು ರೀತಿ ನೋಡಿದರೆ ಅದರಲ್ಲೆ ಸಂತೋಷ ಕಾಣ್ತಿದ್ದ ಜನ ಇವತ್ತಿನ ಫಾಸ್ಟ್ ಯುಗದಾಗ ಈಗ ಎಲ್ಲ ಬಿಝಿ ಎಲ್ಲ ಟೈಮ್ಕುನು ಆ ಆ ಕ್ಷಣ್ದಗನ ಆಗಿಂದ ಆಗ ಆ ಕ್ಷಣದಾಗ ಮುಟ್ಟಬೇಕು ಅನ್ನೊದು ಈ ಓ ಅಂತ ಒಂದು ಇದರಲ್ಲಿ ಈ ಒನಾ ರಾಜ್ಕೀಯ ಜನ ಈ ತಮ್ಮ ಓಟ್ ಬ್ಯಾಂಕ್ ಸಂಬಂಧ ಫ್ರೀ ಮಾಡಿ ನಮ್ಮ ಜನರಿಗೆ ವ ಅನಾನುಕೂಲ ಮಾಡಾಕ್ತಾ ಇದ್ರ ಹೆಣ್ಮಕ್ಳು ಫ್ರೀ ಐತೆ ಅಂತೇಳಿ ಅನಾವಶ್ಯ ಅಡ್ಯಾಡೊದಾಗಲಿ ಹೋಗಿ ಬಂದ್ರ ಏನಾರ ಆವಶ್ಯಕತೆ ಇದೆ ಈ ಆವಶ್ಯಕತೆ ಇರಲಿ ಇರದೇ ಇರಲಿ ಬರೀ ಹೊರಗಡೆ ಹಾಂ ಮು ಹೊರಗಡೆ ತಿರ್ಗ್ಯಾಡೋದ ಜಾಸ್ತಿ ಆಗ್ಬಿಡ್ತು ಆ ದಿವ್ಸ್ದಿಂದ ಈ ದಿವಸರ ನೋಡು ಸ್ಥಳಕ್ಕ ಹೋಗಲಿ ಮೇಲೆ ಮೇಲೆ ಮೇಲೆ ಎರಡು ಸಲ ಮೂರು ಸಲ ಎಲ್ಲ ಹೋಗ್ತಾ ಇದ್ದಾರ ಅದರಿಂದ ಎಷ್ಟು ತೊಂದರೆ ಆಗ್ತೈತೆ ಸಾರ್ವಜನಿಕ್ರಿಗೆ ಅಂದರೆ ದಿನಾಲು ಸ್ಕೂಲ್ ಇವರು ಇದರೆ ಇವರಿಂದನ ಬಸ್ ಫುಲ್ ಆದರೆ ಇನ್ನಾ ಮುದುಕರು ವಯಸ್ಸಾದವರು ಮತ್ತು ಇವು ಸ್ಕೂಲ್ ಹುಡುಗರು ಎಲ್ಲರಿಗೂನು ಹೋಗಾಕ ಮತ್ತೆ ಅನಾನುಕೂಲ ಆಗತ್ತಲ್ಲ ಅವ್ರಿಗೆಲ್ಲ ಬಸ್ ಎಲ್ಲ ಫುಲ್ ಆಗಿರ್ತವ ಅಂತದ್ರಾಗಾ ಅವ್ರ ಹಾಂಗ್ ಓಡಾಡಬೇಕು ಅವರಿಗೆಲ್ಲದರದು ಭಾಳ ತೊಂದರೆ ಆಕ್ತತಿ ಈ ಸರ್ಕಾರಗಳು ಫ್ರೀ ಅಂತ ಮಾಡೀ ಇದನ್ನ ದುರುಪಯೋಗ ತಗೋತ ಇದರೆ ಯಾರು ಕೇಳಿದ್ರ ಇವ್ರನ್ನ ನೀವು ಫ್ರೀ ಕೊಡಿರಿ ಫ್ರೀ ಕೊಡಿರಿ ಅಂತ ಯಾರಾರು ಸ್ಟ್ರೈಕ್ ಮಾಡಿದ್ದ ಕೊಡುದನ ಕೊಡಿರಿ ಅಂದ್ರ ಕೊಡಾಕ್ಕೆ ರೆಡಿ ಇಲ್ಲ ಮ ಏನಪ್ಪ ಅವ ರೋಡ್ ಈ ಊರಿಗೆ ಮೂಲಭೂತ ಸೌಕರ್ಯ ಅಂತಂದರೆ ಒಂದು ಹಾಸ್ಪೆಟ್ಲ್ ಒಂದ ರೋಡ್ಗಳು ನೀರಿನ ವ್ಯವಸ್ಥೆ ಇಂತವ ಏನಾದ್ರು ನಾವು ಮಾಡೊದು ಬಿಟ್ಟು ಇವರು ಕೆಲ್ಸಕ್ಕೆ ಬಾರದು ಆವ ಇವ್ರ ಯಾರನ್ನೂ ಕೇಳಲಿಲ್ಲ ಫ್ರೀ ಕೊಡಿರಿ ಅಂತೇಳಿ ಇವ್ರ ಓಟ್ ಬ್ಯಾಂಕಿನ ಸಂಬಂಧ ಏನೇನೋ ಮಾಡ್ತಿದ್ದಾರೆ ಹುಚ್ಚ ಸರ್ಕಾರಗಳು ಈ ಹುಚ್ಚು ನಾಯಕ್ರು ಅದಾರಲ್ಲ ಹೀಗಾಗಿ ಇವರು ಈ ಸಾರಿಗೆ ವ್ಯವಸ್ಥೆಗಳ್ಗ ಬಹಳಷ್ಟು ಸಮಸ್ಯೆ ಆಗ್ತತಿ ಇಲ್ಲಾ ಅವ ಈಗ ಫ್ರೀ ಅನ್ನುವಂಥಾ ವಿಚಾರಕ್ಕೆ ಎಲ್ಲರೂ ಬಿಟ್ಟು ಬಿಡದ ಬಸ್ನ್ಯಾಗ ಓಡ್ಯಾಡೊದ ಸಾಕಷ್ಟು ಆಗ್ಬಿಟ್ಟತಿ ಭಾಳ ಭಾಳ ಸಮಸ್ಯೆನ ಜನ್ರು ಎಲ್ಲಾ ಅನ್ಭವಸ್ತಾ ಇದ್ದಾರೆ ಅವರ ಒಂದು ವಿರೋಧಿ ಹೇಳಿಕೆಗಳು ಸಿಕ್ಕಾಪಟ್ಟೆ ಮುಂದೆ ಬಸ್ನಲ್ಲಿ ಮಾತಾಡ್ತಿರ್ತಾರೆ ಬೈತಿರ್ತಾರ ಮುದಕ್ರು ತದಕ್ರಿಗೆ ಆ ಓಡಾಡಕ ಬಹಳ ತೊಂದರೆ ಆಗ್ತೈತಿ ಆ ಇವು ರಾಜಕೀಯ ಕತೆಗಳು ಅದ ಒಂದ ಇಂಥಾ ಒಂದು ಅವು ಫ್ರೀ ಅಂತ ಮಾಡಿ ಫ್ರೀ ಸರ್ಕಾರನ ಮಾಡಿ ಎಲ್ಲದನ್ನೂ ಇವ್ರು ಯಾವುದು ಜನಗಳಿಗೆ ಏನು ಬೇಕಾಗಿಲ್ಲ ಪ್ರೀ ಅಂತಂದರೆ ಎಶ್ಶಾಗಿ ಏನ್ ಬೇಕ್ ಅದನ್ನು ಕೇಳ್ತರ ಹಾಗಂತಂದ್ರ ಇವ್ರು ಏನಕ್ಕೆ ಕೇಳಲಿಲ್ಲ ಇವರೆ ಕೊಟ್ಟಿದ್ದು ಈ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಇನ್ನ ಆರೋಗ್ಯದ ವಿಚಾರದಾಗ ಬಂದ ಅವಗಿಲ್ಲಾ ಈ ಎಲ್ಲ ಜ ಈ ಎಲ್ಲ ಜವಾರಿ ಕಾಳುಗಳ್ನೆಲ್ಲ ತೆಗು ಬಳಸ್ತಿದ್ದರು ಅವರಿಗೇನು ತೊಂದರೆ ಆಕ್ಕಿರಲಿಲ್ಲ ಇತ್ ಇತ್ಲಾಗ ಎಲ್ಲ ಹೈಬ್ರೀಡ್ ಜನ್ಸಂಖ್ಯೆ ಜಾಸ್ತಿ ಆಗೈತಿ ಆ ಜನ್ಸಂಖ್ಯೆ ಜಾಸ್ತಿ ಆಗುದರಿಂದ ನಿ ಆಹಾರ ಕೊರತೆ ದೇಶದಾಗ ಜಾಸ್ತಿ ಆಗಿದೆ ಇವೂ ಪುಡ್ಗಳು ನಾವೇನು ಆ ಈಗ ನ್ಯಾಚುರಲ್ ಆಗೀ ದನ ಕರುಗಳ್ನೆಲ್ಲ ಮೇಯಿಸ್ಕೊಂಡು ಬಂದು ಅವನ್ನೆಲ್ಲ ಹಾಲಿಂದ ಅದಗೊಂದು ಒಂದು ಅದರಲ್ಲಿ ಇದು ಇರ್ತಿತ್ತು ಈಗೆಲ್ಲ ರೆಡಿ ಫುಡ್ಡೆ ಹಾಕ್ತಾರೆ ಅದರಲ್ಲಿ ಏನು ಶಕ್ತಿ ಇರಲ್ಲ ಅವುಕ್ಕೂ ಕೂಡ ಶಕ್ತಿ ಇರೊದಿಲ್ಲ ಹಾಗಾಗಿ ಈ ಆಹಾರ ಕೊರತೆ ಜಾಸ್ತಿ ಆಕತಿ ಅದರಿಂದ ಅಂಥಾ ಇಂತವು ತಿಂದು ಅರೋಗ್ಯ ಕೆಡಿಸ್ಕೊಂಡು ಈಗೆಲ್ಲ ಇಷ್ಟೊಂದು ಆರೋಗ್ಯದ ವ್ಯವಸ್ಥೆ ಎಲ್ಲಿ ಬೇಕಲ್ಲಿ ಹಾಸ್ಪಿಟ್ಲು ಎಲ್ಲದು ಅನುಕೂಲ ಆಗೈತಿ ಊರು ತುಂಬ ಹಾಸ್ಪೆಟ್ಲ್ ಇದ್ರ ಹಾಸ್ಪೆಟ್ಲಿದ ಮಾತ್ರ ತುಂಬಿ ತುಳಕ್ತವು ಮತ್ತು ಇದನ್ನ ಒಂದು ಬಿಸಿನೆಸ್ ಆಯ್ ಮಾಡ್ಕೊಂಡವು ಈ ಹಾಸ್ಪೆಟ್ಲ್ಗಳೆಲ್ಲ ಇದು ಒಂದು ದೊಡ್ಡ ವ್ಯವಹಾರ ಅಂತ ತಿಳ್ಕೊಂಡು ಇವ ಬಂದೋರ ಕಡಿಯಿಂದ ಸುಲಿಗೆ ಮಾಡೋದು ಜಾಸ್ತಿ ಆಗೈತಿ ಯಾವ್ದು ಕಡಿಮೆ ಆದರೂನು ಹಾಸ್ಪೆಟ್ಲಿಗೆ ಹೋಗೊ ಜನಕ್ಕೆ ಜನ ಕಡಿಮೆ ಆಗಿಲ್ಲ ಯಾಕಂದರೆ ಈ ರೋಗ ನಿರೋಧಕ ಶಕ್ತಿನೆ ಇಲ್ಲ ಜನಗಳಲ್ಲಿ ಯಾಕಂದ್ರ ತಿನ್ನುವಂಥಾ ಆಹಾರನ ಅಂತದ್ದು ಇದೆ ಹಾಗಾಗಿ ಈಗಾ ಜನ್ಸಂಖ್ಯಾ ನಿಯಂತ್ರಣ ಮಾಡಬೇಕು ಬೇರೆ ದಾರಿನೆ ಇಲ್ಲ ಇವರು ಸಿಕ್ಕಾಪಟ್ಟಿಂದ ಜನ್ಸಂಖ್ಯೆ ಜಾಸ್ತಿ ಆಗಿದೆ ಸಣ್ಣ ದೇಶ ಭೂಮಿ ಕಡಿಮೆ ಈಗೆಲ್ಲ ಅವ್ಯಾ ಎಲ್ಲಿವರಿಗು ಇರ್ತತಿ ಅವುಕ್ಕು ಯಾವು ಯಾವ ಸಂಪನ್ಮೂಲ್ಗಳ್ನ ಯಾವುದಕ್ಕು ಸಾಲದಲ್ಲ ಅಂತ ಒಂದು ಸಿಚುವೇಶನ್ ಒಳಗೆ ಇವರು ಯಾ ಆರೋಗ್ಯ ಹದಗೆಡ್ಸ್ಕೊಂಡು ನಾನಾ ಥರ ರೋಗಕತ್ತತ ಈ ಸಣ್ಣ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಶುಗರು ಬಿ ಪಿ ನಾನಾ ಥರ ಕಾಯಿಲೆಗಳು ಬರ್ತವೂ ಇವೂ ಮೂಳೆಗಳ ರೋಗ ಎಲ್ಲದು ಬರ್ತವ್ ಇವೆಲ್ಲ ಸಣ್ಣ ಸಣ್ಣ ವಯ್ಸಿಗೆ ಯಾಕಂದ್ರ ಅವರು ಎಲ್ಲೇ ಅವರಲ್ಲಿ ಒಂದು ಯಾವುದೇ ರೀತಿಯಿಂದ ಗಟ್ಟಿ ಮುಟ್ಟಾದಂಥ ಆಹಾರನ ಆಹಾರ ಕೊರತೆ ಆದ ಸಂಬಂಧ ಅವ್ರಿಗೆ ಬೇಕಾದಂಥ ಪುಡ್ನ ತಗೊಳುವಂಥ ಶಕ್ತಿ ಅವ್ರಲ್ಲಿ ಇರಲ್ಲ ಏನಿದ್ದು ಸಾಕಷ್ಟು ದುಡಿತಾನ ಮನುಷ್ಯ ಅಂದ್ರ ಮ ಅವನ ಅದನೆಲ್ಲ ತಗೊಂಡು ಅವನಿಗೆ ಅರೋಗ್ಯಮ್ ಆರೋಗ್ಯಕರ ಇರಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರ ಮಾರ್ಕೆಟ್ನ್ಯಾಗ ಸಿಗುದಾ ಅಂತದ ಪುಡ್ ಐತಿ ಹಾಗಾಗಿ ಈ ಆರೋಗ್ಯ ಸೇವೆಯ ಸಾಕಷ್ಟು ಪ್ರಮಾಣದಾಗ ಇದು ಇಷ್ಟು ಇಂಪ್ರುಮೆಂಟ್ ಆಗೈತಿ ಅಂದರೂ ಕೂಡ ರೋಗಕ್ಕೆ ಅಂತು ಕೊರತಿಲ್ಲ ಇಲ್ಲಿ ಹಾಸ್ಪಿಟ್ಲ್ಗಳೆಲ್ಲ ತುಂಬಿ ತುಳಕ್ತವು ಈ ಕ್ಷಣ ಕ್ಷಣಕ್ಕುನು ಒಂದು ನೆಗಡಿ ಆದರೂನು ಹಾಸ್ಪಿಟಲ್ ಒಂದು ಏನಿದು ಇದಾದರನೂ ಸಾವಿರಾರು ರೂಪಾಯಿ ಸುಲಿಗೆ ಮಾಡ್ತಾರ ಹಾಸ್ಪಿಟ್ಲಿಂದ ಇನ್ನಾ ಈ ಶಿಕ್ಷಣಾ ಅನ್ನುವಂಥಾ ವಿಚಾರಕ್ಕೆ ಬಂತ ಈ ಶಿಕ್ಷಣದರೊಳಗಾ ಎಲ್ಲಾ ಸೌಕರ್ಯಗಳನ್ನ ಕೊಟ್ಟರೆ ಶಿಕ್ಷಣ ಇಲಾಖೆ ಒಳಗೆ ಈ ಸರ್ಕಾರಿ ಶಿಕ್ಷಣದ ಒಳಗೆ ಎಲ್ಲದರೂ ಎಲ್ಲಾ ಈ ಸರ್ಕಾರಿ ಶಿಕ್ಷಕರು ಪ್ರತಿಯೊಬ್ಬ ಶಿಕ್ಷಕರೂನು ಈ ಖಾಸ್ಗಿ ಶಾಲೆ ಒಳಗೆ ಸೇರಸ್ತಾರೆ ತಮ್ಮ ಮಕ್ಕಳನ್ನ ಯಾಕಂದ್ರೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂತ ಲೆಕ್ಕ ಯಾಕಂದ್ರ ಇವ್ರೂ ಈ ಸರ್ಕಾ ಇವು ಶಾಲೆ ಒಳಗೆ ಪ್ರತ್ಯೊಬ್ಬರೂನು ಎಲ್ಲ ಖಾಸ್ಗಿ ಶಾಲಿಗೆ ಕಳ್ಸುದಿಂದರೆ ಇನ್ನು ಇನ್ನ ಎಂತವ್ರಿಗೆ ಅದೂ ಮೊ ಸರ್ಕಾರಿ ಶಾಲೆ ಎಲ್ಲಿ ಬೇಕಲ್ಲಿ ಸರ್ಕಾರಿ ಶಾಲೆ ಮುಚ್ಚ ಮುಚ್ಚಕತ್ತೇವು ದಿನ ನೂರು ಶಾಲೆ ಇವು ಖಾಸ್ಗಿ ಶಾಲೆ ಓಪನ್ ಆಗ್ತವು ಯಾಕಂದ್ರ ಇದು ಒಂಥರ ಬಿಝ್ನೆಸ್ ಆಗೈತಿ ಅವರಿಗೆ ಇವರು ಸರ್ಕಾರಿ ಇವ್ರಿಗೆ ಯಾಕಣ ಅವ್ರಿಗೆ ಪಗಾರ ಕೊಡಬೇಕು ಅವ್ರಿಗೆ ಇನ್ನೂ ಅದ ರೀತಿನು ಕೊಡಬೇಕು ಹೇಂಗ ಪ್ರೈವೇಟ್ನೊಳಗ ಎಂಟು ಸಾವಿರ ರೂಪಾಯಿ ಪಗಾರ್ ತಗೊಂತಾರೆ ಚೆನ್ನಾಗಿ ಕಲಸ್ತನ ಒಳ್ಳೆಯ ಹೌದು ಅನ್ನುವಂಥಾ ಶಿಕ್ಷಣ ಸಿಗತ್ತೆ ಇವರು ಎಂಟು ಸಾವಿರ ತಗೋಳೊ ಜಾಗದಾಗ ಎಂಬತ್ತು ಸಾವಿರ ತಗೊಂಡು ಇವರ ಇವರು ಕೊಡುವಂಥಾ ಒಂದು ಕಳಪೆ ಶಿಕ್ಷಣ ಆಗೈತಿ ಅಂದರೆ ಅವು ಈ ಪಾಲಕರು ಹಾಗಾದರೆ ಮಕ್ಕಳನ್ನ ಯಾವುದೇ ರೀತಿಯಿಂದ ಶಿಕ್ಷಿಸುಕಿಲ್ಲ ಈ ನಾನಾ ಥರ ಏನೋ ಅವ್ರನ್ನ ಶಿಕ್ಷೆ ಶಿಕ್ಷೆ ಕೊಡ್ಲಾರದ ಶಿಕ್ಷಣ ಹೆಂಗೆ ಇಲ್ಲಿಗೆ ಯಾವುದೇ ಕಾರಣಕ್ಕೂ ಇವರು ನಮ್ಮ ಮಕ್ಕಳ್ನ ಹೊಡಿಬಾರ್ದು ಬಡಿಬಾರದು ಅಂತಂದು ಈ ರೀತಿಯಾಗಿ ಯಾವುದೇ ರೀತಿ ಏನು ಎಷ್ಟು ಮುಂದ್ವರೆದು ಕೂಡ ಆ ಹಾಳಾಗುದುನು ಅಷ್ಟೇ ಐತಿ ಸಣ್ಣ ಸಣ್ಣ ವಯಸ್ನಾಗನ ಈ ಸಿಗ್ರೇಟ್ ಸೇದದು ನಾನಾ ಥರದ್ದು ದುರಜ್ಜಾನ ದುರಭ್ಯಾಸ ಜಾಸ್ತಿ ಆಗ್ಯವ ದುಷ್ಟ ಇನ್ನು ನಾನಾ ಥರ ದುಷ್ಚಟಗಳಿಗೆ ಬಲಿಯಾಗಿ ಬುಡ್ತಾರೆ ಜನ ಇವರಿಗೆ ಮಕ್ಕಳಿಗೆ ವ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಮನ್ಯಾಗ ಈ ಮಕ್ಳಿಗೆ ಏನು ಕೊರತೆ ಆಗ್ಬಾರ್ದು ಅಂತ ಬೇಕಾದಷ್ಟು ಅವ್ರು ಇವ್ನ ಕೊಡ್ತಾರ ಅನುಕೂಲಗಳ್ನ ಕೊಡ್ತಾರೆ ಅವು ಇವತ್ತು ದುರುಪಯೋಗ ಮಾಡ್ಕೊಂತವು ಎಲ್ಲೆ ನೂರಕ್ಕೆ ಒಂದು ಹತ್ತು ಹತ್ತು ಪರ್ಸೆಂಟ್ ಜನಾ ಎಲ್ಲದರುನು ಮುಂದ್ವರ್ದಿರ್ತಾರ ಇನ್ನು ಉಳ್ದಿದ್ದೆಲ್ಲ ಹಾಳಾಗಿರ್ತವೆ ಅವು ನಾನಾ ಥರ ಚಟಕ್ಕೆ ಬಲಿಯಾಗಿರ್ತವು ಇನ್ನಾ ಅವು ಈ ಶಿಕ್ಷಣ ಮೌಲ್ಯ ಅಂತೂ ದಿನ ದಿನಕ್ಕುನು ಅದ ಖುಷಿ ಆಕತತಿ ಅವಾಗೆಲ್ಲಾ ಐದನೇ ಕ್ಲಾಸು ಆರನೆ ಕ್ಲಾಸ್ ಆದೋರು ಎಲ್ಲಾ ಶಿಕ್ಷಕ್ರು ಆಗಿರ್ತಿದ್ದರು ಈಗ ಆ ನಂತರ ಪಿ ಯು ಸಿ ಆದೋರು ಆದರೂ ಆ ನಂತರ ಡಿ ಎಡ್ ಆಗಿತ್ತು ಈಗ ಕಂಪ್ಲ ಕಂಪಲ್ಸರಿ ಒಬ್ಬ ಕನ್ನಡ ಶಾಲಿ ಮಾಸ್ತ್ರ್ ಆಗ್ಬೇಕಾದರೆ ಡಿಗ್ರಿ ಓದಬೇಕು ಅಂದರೆ ಕಾಂಪಿಟೇಷನ್ ಐತಿ ಆದರ ಅದಕ್ಕ ಮಾ ಈ ಶಿಕ್ಷಣಕ್ಕಮ್ ಮೌಲ್ಯ ಬರ್ತಾ ಬರ್ತಾ ಬರ್ತ ಕಮ್ಮಿನ ಆಗ್ತತಿ ಇದನಾ ಸರ್ಯಾಗೀವ ಒಂದು ಮಾರ್ಗದರ್ಶನ ತಗೊಂಡೂ ಉದ್ಧಾರ ಆಗೋರು ಆಗ್ತರ ಹಾಳಾಗೋರು ಜಾಸ್ತಿನ ಆಗ್ಯಾರ ಇದರಲ್ಲಿ ಶಿಕ್ಷಣ ಅಂತಂದರೆ ಒಂದ ನಮ್ಮಾ ಜೀವನಕ್ಕ ಅದು ಪೂರಕ ಆಗಿರ್ಬೇಕು ನಾವು ಹ್ಯಾಗನಂದು ಯಾವುದೋ ಒಂದು ಸಂಬಂಧ ಇಲ್ಲದೇ ಇರುವಂಥ ಪಠ್ಯ ಪುಸ್ತಕಗಳ್ನ ಪರೀಕ್ಷೆಯನ್ನು ಮಾಡ್ತರ ಇವೂ ಜಾತಿ ಮತಕ್ಕೆ ಸಂಬಂಧ ಪಟ್ಟಂಗ ರಾಜಕೀಯವಾಗಿ ಅವುನ್ನ ಇದನ್ನ ಮಾಡ್ತರೆ ಬೇಕಾದ ಯಾವ್ದ ಬ್ಯಾಡದ್ದು ಯಾವ್ದ ಅದೂ ಅದರಾಗ ಸೇರಿಸಿ ಯಾವ್ದು ಸರ್ಕಾರ ಬಂದಿರ್ತತಿ ಅವ್ರ್ದೆ ಆದ ಒಂದು ಪಠ್ಯವು ಅದರಲ್ಲಿ ತೊಡಗಸ್ತಾರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋವಂಥಾ ಈ ನಿರ್ಧಾರ ಕರೆಕ್ಟಾಗಿ ಇರಲ್ಲ ಮತ್ತೆ ಇನ್ನೊಂದು ಸರ್ಕಾರ ಬಂದು ಅದನ್ನ ಬ್ಯಾಡ ಅಂತೇಳಿ ಮತ್ತೆ ಬದಲಾವಣೆ ಮಾಡ್ತವು ಹೀಗಾಗಿ ಆ ಮೌಲ್ಯ ಅವ್ನ ಯಾವ್ನೇ ಇರಲಿ ಇವ ನಮ್ಮವನು ಅಂತ ಬರ್ದಿದ್ದು ಇರಲಿ ಅದನ್ನ ತಗೊಂಡು ಅಳ್ವಡ್ಸ್ತಾರೆ ಅದು ಸಂಬಂಧ ಇರಲ್ಲ ಅವಾ ಅಂತ ಒಂದು ಶಿಕ್ಷಣ ಏನು ಅದರಲ್ಲಿ ಯಾವುದೇ ರೀತಿ ಹುರುಳೇ ಇರ್ಲೋ ಇರಲ್ಲ ಇರ್ಲಾರ್ದಂಥ ನಾ ವಿಷಯಗಳಿರ್ತಾವು ಹಂಗಾಗೀ ಇವರು ಆವು ಏನಾತು ಅಂದರೆ ತಮ್ಮ ಒಮ್ಮೆ ಮಕ್ಳ ಸಾಮರ್ಥ್ಯ ಎಷ್ಟು ಇರ್ತೈತೋ ಅಷ್ಟುನೂ ಒಂದ ಭಾಳಷ್ಟು ಪ್ರಮಾಣದಾಗ ನಾವು ಹುಡುಗುರ್ನಿಗೇ ಅವ್ರ್ಗೆ ಎಷ್ಟು ವಿಷಯನ ಆದರೂನು ಅವರಿಗೆ ರಿಸೀವ್ ಮಾಡೊ ಕೆಪಾಸಿಟಿ ಇರ್ತತಿ ಹಾಗಂತ ಬೇಕಾದಷ್ಟು ಈಗ ಎಲ್ ಕೆ ಜಿ ಹುಡುಗುರಿಗೆ ಹತ್ತತ್ತು ಹದಿನೈದು ಪುಸ್ತಕನ ಟೆಸ್ಟ್ಬುಕ್ಗಳೂ ಹತ್ತು ಹದಿನೈದು ನೋಟ್ ಬುಕ್ಗಳ್ನ ಹೊತಕೊಂಡು ಆ ಹುಡುಗರಿಗೆ ಆ ತೂಕ ಇರಲ್ಲ ಅಷ್ಟು ನ ಚೀಲಾ ಅವು ಹೊತ್ಕೊಂಡು ಹೋಗ್ತವು ಅವರಿಗೆ ಭಾಳಷ್ಟೂ ಭಾರ ಆಗುವಂಥಾ ಚೀಲಾ ಎಲ್ಲ ಬೇಕಾ ಅವ್ ಆಟ ಆಡೀ ಓಡಾಡ್ಕೊಂಡು ಇರುವಂಥಾ ಸಮಯದಾಗುನು ಕೂಡ ಅವರಿಗೆ ಒತ್ತಡದ ಪರಿಸ್ಥಿತಿ ಭಾಳಷ್ಟು ಬರ್ತೈತಿ ಏನು ಹಾಗಾಗಿ ಈ ಸಣ್ಣ ಮಕ್ಕಳು ಇರ್ತವು ಇನ್ನೂ ನಾಲ್ಕು ವರ್ಷ ಇರ್ತವು ಮೂರು ವರ್ಷಕ್ಕನ ಪ್ರೀ ಕೆ ಜಿ ಸೇರಸ್ತಾರ ಎಲ್ ಕೆ ಜಿ ಯು ಕೆ ಜಿ ಇವನ್ನೆಲ್ಲ ಏನು ಅವೆಲ್ಲ ಆಟ ಆಡ್ಕೊಂಡು ನಾವೆಲ್ಲ ಸಣ್ಣವು ಇದ್ದಾಗೆಲ್ಲ ಆರು ವರ್ಷಕೆಲ್ಲ ನಾವು ಸ್ಕೂಲಗೆ ಹೋಗ್ತಿದ್ವಿ ಈ ಮೂರು ವರ್ಷಕ್ಕೆ ಮೂರೂವರೆ ವರ್ಷಕ್ಕ ನಾವು ಹುಡ್ಗುರು ಸ್ಕೂಲಿಗೆ ಹೋಗ್ತಾರೆ ಅವರಿಗೆಲ್ಲ ಸುಮ್ಮನೆ ಭಾರ ಆಗ್ತದೆ ಅವನ್ನ ಏನಾರ ಮಾಡಿ ಓ ಸೊಲ್ಪ ಕಮ್ಮಿ ಮಾಡಬೇಕು ಒತ್ತಡಗಳು ಇರ್ಬಾರದು ಮಕ್ಕಳಿಗೆ ಹ್ಯಾಗೆ ಇರ್ಬಕು ಅಂದ್ರ ಸೊಲ್ಪ ಶಿಸ್ತಿನಿಂದ ಬೆಳಸದು ಕಲಿಯಬೇಕು ಅವರಿಗೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಅದ್ರ ಜೊತೆಗೆ ಸಂಸ್ಕೃತಿನ ಕಲಸಬೇಕು ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಸಂಸ್ಕಾರ ಇರಬೇಕು ನಮನ್ನ ನಾವೊಂದ್ ಧಾರ್ಮಿಕ ನಂಬಿಕೆಗಳು ಎಲ್ಲದನ್ನು ಇರುವದನ್ನ ತೊಡಗಿಸಬೇಕು ಎಲ್ಲರೂ ಸಂಸ್ಕೃತವಂತರು ಆಗಲಿ ಒಳ್ಳೆಯ ಒಂದು ಧರ್ಮವಂತ್ರು ಆಗಲಿ ಅನ್ನೋವಂಥವು ನಮ್ಮ ಆಶಯ ಐತಿ ತ್ಯಾಂಕ್ ಯು